ಅಂತ್ಯಕ್ರಿಯೆಗೆ ಸಂಬಂಧಿಸಿದ ಹಳ್ಳಿಯ ವಿಧಿಗಳು ಯಾವುವೆಂದರೆ ನಮ್ಮ ಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಸಾಮಾನ್ಯವಾಗಿ ಅಂತ್ಯದ ಕ್ರಿಯೆಯ ಸಮಯದಲ್ಲಿ ನಾವು ಮಣ್ಣನ್ನು ಮಾಡುತ್ತೇವೆ ಭೂಮಿಯ ಅಡಿಯಲ್ಲಿ ಮಣ್ಣನ್ನು ಅಗೆದು ಗುಂಡಿಯನ್ನು ಮಾಡಿ ಅದರಲ್ಲಿ ಅಂತ್ಯಕ್ರಿಯೆ ಸಂಸ್ಕಾರವನ್ನು ಮಾಡುತ್ತೇವೆ ಅಂತ್ಯಕ್ರಿಯೆಯ ನಂತರ ನಾವು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ ಆ ಗುಂಡಿಯಲ್ಲಿ ನಾವು ಉಪ್ಪನ್ನು ಹಾಕಿ ಉಪ್ಪಿನ ನಂತರ ಪುರಿಯನ್ನು ಹಾಕಿ ಅವರನ್ನು ಅಂತ್ಯಕ್ರಿಯೆ ಮಾಡಿರುವ ಮಾಡುವವರನ್ನು ಇನ್ನೂ ಅವರಿಗೆ ಎಲ್ಲ ತರಹದ ಗೌರವಗಳನ್ನು ಮಾಡಿ ನಾವು ಕಳಿಸುತ್ತೇವೆ ಆದರೆ ಅಂತ್ಯಕ್ರಿಯೆಯ ಸಮಯದಲ್ಲಿ ನಮ್ಮ ತರಹದ ಎಲ್ಲ ತರಹದ ಗೌರವವನ್ನು ಸಲ್ಲಿಸುವುದು ನಮ್ಮ ಆದಿ ಕರ್ತವ್ಯವಾಗಿದೆ ನಾವು ಅಂತ್ಯಕ್ರಿಯೆ ಸಮಯದಲ್ಲಿ ಎಷ್ಟು ಸಮ ಸಮಾಧಾನದಿಂದ ಅವರಿಗೆ ಇಷ್ಟವಾದ ತಿಂಡಿ ತಿನಿಸು ಎಲ್ಲವನ್ನೂ ಅವರಿಗೆ ಇಷ್ಟವಾಗಿದ್ದನ್ನು ಮಾಡಿ ಅಂತ್ಯಕ್ರಿಯೆ ಆದ ನಂತರ ಅಂತ್ಯಕ್ರಿಯೆ ಆದ ನಂತರ ನಾವು ಅವರ ಅಂತ್ಯಕ್ರಿಯೆ ಆದ ನಂತರ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ಅವರಿಗೆ ಎಡೆ ಹಾಕುವ ಮುಖಾಂತರ ಅವರನ್ನು ಸಂತೋಷದಿಂದ ಕಳಿಸುವುದಾಗಿ ಎಲ್ಲಾ ಸಂಬಂಧವನ್ನು ಬಿಟ್ಟು ಹೋಗುವವರಿಗೆ ನಾವು ಇಷ್ಟು ಅಂತ್ಯಕ್ರಿಯೆ ಸಮಾಧಾನವಾಗುತ್ತದೆ ಎಲ್ಲದನ್ನೂ ಬಿಟ್ಟು ಹೋದವರದ್ದು ನಾವು ನೆನೆಸುತ್ತಾ ಸ್ಮರಿಸುತ್ತಾ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಎಂದು ಬಯಸುತ್ತಾ ಅವರನ್ನು ಕಳಿಸಿಕೊಡುತ್ತೇವೆ ಅಲ್ಲ ಕೂಡ ಎಲ್ಲ ತರಹದ ಅಂತ್ಯಕ್ರಿಯೆಯಲ್ಲಿ ಸುಡುವುದಾಗಲಿ ಅಥವಾ ಈಗಿನ ಟ್ರೆಂಡಿಂಗ್ನಲ್ಲಿರುವ ತಮ್ಮ ಭೂಮಿಗಳಲ್ಲಿ ಭೂತಾಯಿ ಮಡಿಲಲ್ಲಿ ಮಲಗಿಸುವುದಾಗಿ ಹೇಳುತ್ತೇವೆ ಹೀಗೆ ಅಂತ್ಯಕ್ರಿಯೆಯನ್ನು ನಾವು ಮಾಡುತ್ತೇವೆ